ನಮ್ಮ ಗ್ರಾಮದಲ್ಲಿ ಆರಂಭವಾಗಿ ಯಶಸ್ವಿ ಅನಿಸಿದ ಯಾವುದಾದರೂ ಉದ್ಯಮದ ಬಗ್ಗೆ ನೀವು ಚರ್ಚಿಸಬಹುದೇ ಮತ್ತು ಅವರ ಯಶಸ್ವಿಗೆ ಕಾರಣವೇನು ಎನ್ನುವ ಪ್ರಶ್ನೆಗೆ ನನ್ನ ಉತ್ತರ ತುಂಬ ಇಷ್ಟವಾದಂತ ಒಂದು ಕೆಲಸವನ್ನ ತಾವು ಮಾಡುತ್ತಿದ್ದೀರಿ ಎನ್ನುವ ಸಂತೋಷದಿಂದ ನಾನು ನಿಮಗೆ ತಿಳಿಯಬಯಸುತ್ತೆನೆ ನಮ್ಮ ಗ್ರಾಮದಲ್ಲಿ ಯಶಸ್ವಿಯಾಗಿ ನಾನು ಮೊದಲೇ ಹಾಗೆ ಹೇಳಿದ ಹಾಗೆ ಹೋಟಲ್ ಉದ್ಯಮವನ್ನು ಆರಂಭಿಸಿದ್ದೇನೆ ಇದಕ್ಕೆ ಸ್ಪೂರ್ತಿ ನನ್ನ ಅಜ್ಜ ಅವರು ಹೇಗೆ ಗ್ರಾಹಕರ್ರಗೆ ಗ್ರಾಹಕರನ್ನು ಗ್ರಾಹಕರಿಗೆ ಮೋಸ ಮಾಡದೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಗ್ರಾಹಕರು ಮತ್ತು ಓಟಲ್ ಮಾಲಿಕರು ಎನ್ನುವ ಭೇದ ಭಾವ ಇಲ್ಲದೆ ಹೊಂದಾಣಿಕೆಯಿಂದ ಆ ವ್ಯವಹಾರ ನಡೀತ ಇತ್ತು ಇವತ್ತಿಗೂ ನಮ್ಮ ತಾತನವರ ಒಂದು ಹೋಟಲು ಉದ್ಯಮದಲ್ಲಿ ಒಂದು ಓಟಲ್ ಉದ್ಯಮದಲ್ಲಿ ಹೇಗಿದೆ ಅಂದರೆ ಮುಖಾಂತರ ನಮ್ಮ ಅವರು ಫಲಾಹಾರವನ್ನು ಮಾಡಿ ಹೋಗ್ತಾ ಇದ್ರು ಆದರೆ ಎಷ್ಟು ನಿಯತ್ತಿನ ವ್ಯಕ್ತಿಗಳೆಂದರೆ ಉಂಡ ಅನ್ನಕ್ಕೆ ದ್ರೋಹ ಬಗೆಯಬಾರ್ದು ಅನ್ನುವ ದೃಷ್ಟಿಯಲ್ಲಿ ನಮ್ಮ ತಾತನವರಿಗೆ ಯಾವುದೇ ಕಾರಣಕ್ಕು ಮೋಸ ಮಾಡದೆ ಅವರು ತಿಂದಂತಹ ಫಲಾಹಾರಕ್ಕೆ ನ್ಯಾಯಯುತವಾದಂಥ ಬೆಲೆಯನ್ನು ಕಟ್ಟಿ ಹೋಗ್ತಾ ಇದ್ದರು ಇವತ್ತು ಗ್ರಾಹಕರು ಮತ್ತು ಮಾಲೀಕರ ಒಂದು ಹೊಂದಾಣಿಕೆಯ ಮೇಲೆ ವ್ಯವಹಾರ ಯಾವ ರೀತಿ ನಡಿತಾ ಇತ್ತು ಅನ್ನುವುದಕ್ಕೆ ನಮ್ಮ ಅಜ್ಜನವರೇ ಮೂಲ ಕಾರಣ ಹಾಗಾಗಿ ಅದನ್ನೇ ನಿರಂತರವಾಗಿ ನಾನು ಮುಂದುವರೆಸಿಕೊಂಡು ಇವತ್ತು ಓಟಲ್ ಉದ್ಯಮದಲ್ಲಿ ನಾನು ಕಾರ್ಯ ನಿರತನಾಗಿದ್ದೇನೆ ಮತ್ತು ಯಶಸ್ವಿಯಾಗಿದ್ದಿನಿ ಎನ್ನುವುದರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ